ನಿಮ್ಮ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ಳಿ ಹ್ಞೂ ಹಾಯ್ ನಾನು ಮಂಜುನಾಥ ನಾನು ರೀಸೆಂಟಾಗಿ ಉತ್ತರಾಖಂಡ್ ಗೆ ಸೋಲೋ ಟ್ರಿಪ್ ಹೋಗಿದ್ದೆ ಅದು ಹನ್ನೆರಡು ದಿನ ಹೋಗಿದ್ದೆ ಸೊ ನಾನು ಫಸ್ಟು ಚಿತ್ರದುರ್ಗದಿಂದ ಸ್ಟಾರ್ಟ್ ಮಾಡಿ ಚಿತ್ರದುರ್ಗದಿಂದ ಬೆಂಗ್ಳೂರ್ಗೆ ಹೋಗಿ ಬೆಂಗ್ಳೂರು ಏರ್ಪೋರ್ಟಲ್ಲಿ ಫ್ಲೈಟ್ ತೊಗೊಂಡು ಅಲ್ಲಿಂದ ನಾನು ಡೈರೆಕ್ಟು ಉತ್ತರಾಖಂಡಿಗ್ ಹೋದೆ ಉತ್ತರಾಖಂಡಲ್ ಇಳ್ಕೊಂಡು ನಾನು ಫಷ್ಟು ರಿಷಿಕೇಶಿಗೆ ಹೋದೆ ರಿಷಿಕೇಶಲ್ಲಿ ನಾನು ಎರಡು ದಿವ್ಸ ಸ್ಟೇ ಆಗಿದ್ದೆ ರಿಷಿಕೇಶಲ್ಲಿ ನಾನು ಏನೇನು ಮಾಡಿದೆ ಅಂತ ಅಂದರೆ ಫಷ್ಟು ಅಲ್ಲಿ ಗಂಗಾ ರಿವರಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂತಾರೆ ಅದು ಒಂದು ಒಳ್ಳೆಯ ಎಕ್ಸ್ಪಿರಿಯನ್ಸು ಅದು ಬಿಟ್ಟರೆ ನೀವು ರಿಷಿಕೇಶಲ್ಲಿ ನೀವು ಬಂಜಿ ಜಂಪಿಂಗ್ ಟ್ರೈ ಮಾಡ್ಬೋದು ಅಂದರೆ ನೀವು ಬಂಜಿ ಜಂಪಿಂಗ್ ಟ್ರೈ ಮಾಡಬೇಕು ಅಂದರೆ ನೀವು ಒಂದು ವಾರ ಮುಂಚೆನೆ ನೀವು ಸ್ಲಾಟ್ ಬುಕ್ ಮಾಡಿ ಹೋಗಬೇಕಾಗುತ್ತೆ ಸೊ ಅದನ್ನ ನೀವು ಮುಂಚೆನೇ ಬುಕ್ ಮಾಡಿಕೊಂಡು ಹೋಗ್ಬೇಕು ಇಂಡಿಯಾದಲ್ಲೇ ಅದು ತುಂಬ ಎತ್ತರದಿಂದ ಬಂಜಿ ಜಂಪಿಂಗ್ ಇರೋ ಜಾಗ ಅದು ಅದು ಬಿಟ್ಟರೆ ರಿಷಿಕೇಶು ತುಂಬ ಅದು ಯೋಗ ಕ್ಯಾಪಿಟಲ್ ಅಂತ ಅಂತಾರೆ ಅಲ್ಲಿ ತುಂಬ ಯೋಗ ಸೆಂಟರ್ಸ್ಗಳು ಇದ್ದಾವೆ ಸೊ ನೀವು ಯೋಗ ಕಲಿಯೋಕ್ಕೆ ತುಂಬ ಒಳ್ಳೆಯ ಜಾಗ ಅದು ಬಿಟ್ಟರೆ ನೀವು ಟ್ರಾವೆಲ್ ಮಾಡೋಕ್ಕು ಅಷ್ಟೆ ತುಂಬ ಯಾಕಂದರೆ ರಿಷಿಕೇಶ್ ಇಂದ ನೀವು ತುಂಬ ಜಾಗಕ್ಕೆ ಹೋಗ್ಬೋದು ಸೊ ನಾನು ಅಲ್ಲಿ ಎರಡು ದಿವ್ಸ ಸ್ಟೇ ಆಗಿದ್ದೆ ಅಲ್ಲಿಂದ ನಾನು ನೆಕ್ಸ್ಟ್ ಏನು ಮಾಡಿದೆ ಅಂತ ಅಂದರೆ ಬ್ರಹ್ಮತಾಲ್ ಅನ್ನೋ ಪ್ಲೇಸ್ಗೆ ಟ್ರೆಕ್ಕಿಂಗ್ನ ಆನ್ಲೈನಲ್ಲಿ ಬುಕ್ ಮಾಡಿದೆ ಸೊ ಅದು ಫೈಯ್ ಡೇಸ್ ಟ್ರೆಕ್ಕು ರಿಷಿಕೇಶಿಂದ ನಾನು ಫಷ್ಟ್ ಡೇ ಸ್ಟಾಟ್ ಡೇ ಒನ್ ಸ್ಟಾರ್ಟ್ ಮಾಡಿದ್ರೆ ನಾನು ಲೋಜಂಗ್ ಅಂತ ಒಂದು ಪ್ಲೇಸ್ ಇದೆ ಆ ಪ್ಲೇಸಿಗೆ ರೀಚ್ ಆಗೋಕ್ಕೆ ಒಂದು ದಿವ್ಸ ಬೇಕು ನಮಗೆ ಆ ಪ್ಲೇಸಿಗೆ ರೀಚ್ ಆಗಿ ಅದು ಬೇಸ್ ಕ್ಯಾಂಪು ಬ್ರಹ್ಮತಾಲ್ಗೆ ಸೊ ಅಲ್ಲಿ ಒಂದು ನೈಟ್ ನಾನು ಸ್ಟೇ ಆಗಿ ಅಲ್ಲಿಂದ ಮತ್ತೆ ಎಲ್ಲ ಟ್ರೆಕ್ಕಿಂಗ್ ಗೇರ್ಸ್ನೆಲ್ಲ ತೊಗೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಡೇ ಟೂ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಮಾಡಿದ್ದು ಸೊ ನಾವು ಡೇ ಟೂ ಎಲ್ಲ ಕಂಪ್ಲೀಟು ಟ್ರೆಕ್ಕಿಂಗು ರೀಚ್ ಆದ್ವಿ ರೀಚ್ ಆಗಿ ಅಲ್ಲಿ ನಾವು ಟೆಂಟಲ್ಲಿ ಸ್ಟೇ ಆದ್ವಿ ಸ್ಟೇ ಆಗಿ ಅವತ್ತು ದಿನ ಸ್ನೋಫಾಲ್ ತುಂಬ ಹೆವಿ ಇತ್ತು ಸೊ ನಾವು ಅದಕ್ಕೆ ನೆಕ್ಸ್ಟ್ ಡೇ ನಾವು ಟ್ರೆಕ್ ಮಾಡಕ್ಕೆ ಜಾಸ್ತಿ ತುಂಬ ಡಿಸ್ಟೆನ್ಸ್ ಕವರ್ ಮಾಡಕ್ಕೆ ಆಗಲಿಲ್ಲ ಆ ಟ್ರೆಕ್ಕಿಂಗು ಆಮೇಲೆ ಎರಡನೇ ದಿವ್ಸ ಒಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡಿ ಅದು ಎರಡನೇ ಪಾಯಿಂಟ್ ಇತ್ತು ಎರಡನೇ ಪಾಯಿಂಟು ಅದು ಇದು ಅಲ್ಲಿ ನಾವು ಟೆಂಟಲ್ಲಿ ಸ್ಟೇ ಆಗಿದ್ವಿ ಅವತ್ತಿನ ದಿವ್ಸಾನು ಅಲ್ಲೆಲ್ಲ ತುಂಬ ಚಳಿ ಸ್ನೋ ಸ್ನೋ ಇದರಲ್ಲೇ ನಾವು ಟೆಂಟಲ್ಲಿ ಇದ್ದಿದ್ದರಿಂದ ತುಂಬ ಚಳಿ ಇತ್ತು ಅದು ಆದ ಮೇಲೆ ನೆಕ್ಸ್ಟ್ ಡೇ ನಾವು ನಾವು ಬ್ರಹ್ಮತಾಲ್ ಪೀಕ್ನ ರೀಚ್ ಆದ್ವಿ ಬ್ರಹ್ಮತಾಲ್ ಪೀಕ್ನ ರೀಚ್ ಆಗಿ ಅಲ್ಲಿಂದ ನಾವು ಒನ್ ಡೇ ಅಲ್ಲಿ ನಾವು ಇಳಿ ಇಳಿಯೋದಕ್ಕೆ ತುಂಬ ನಾವು ಟೈಮ್ ತೊಗೊಳ್ಲಿಲ್ಲ ಬೇಗನೆ ಇಳಿದ್ ಬಂದ್ವಿ ಅಲ್ಲಿ ಇಳಿದು ಲೋಹೋಜಾನ್ ಬೇಸ್ ಕ್ಯಾಂಪಿಗೆ ಬಂದ್ಬಿಟ್ಟು ಅಲ್ಲಿ ನಾವು ನೈಟು ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಮತ್ತೆ ವಾಪಸ್ಸು ರಿಷಿಕೇಶಿಗೆ ಬಂದ್ವಿ ಅದೂ ಒಂದು ದಿವ್ಸ ತೊಗೊಂತು ಸೊ ಹೀಗೆ ನಮ್ಮದು ಫೈಯ್ ಡೇಸು ನಾನು ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು

ಪೀಕ್ ಪಾಯಿಂಟು ಸೊ ಅಲ್ಲಿ ಮಾರ್ನಿಂಗ್ ನಾವು ಅದೊಂದು ಟ್ರೆ ಸ್ಮಾಲ್ ಟ್ರೆಕ್ ಥರ ಹೋಗಿದ್ವಿ ಸೊ ಅಲ್ಲಿ ಸನ್ರೈಸ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ನಮಗೆ ಆ ಮೌಂಟೇನ್ಸ್ಗಳು ಕಾಣಿಸ್ತಿತ್ತು ಅಲ್ಲಿಂದ ಆ್ಯಕ್ಚುಲಿ ಇನ್ನೂರು ಮುನ್ನೂರು ಕಿಲೋಮೀಟ್ರು ದೂರದಲ್ಲಿರೋ ಮೌಂಟೇನ್ಸ್ಗಳು ನಮಗೆ ಅಲ್ಲಿಂದ ಕಾಣಿಸ್ತಿತ್ತು ಅಷ್ಟು ದೂರದ್ದು ದೂರದವರ್ಗು ಅದೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದು ಒಂದು ಪ್ಲೇಸ್ ಸ್ಪೆಷಾಲಿಟಿ ಏನು ಅಂತ ಅಂತಂದರೆ ಇದು ಶಿವ ದಕ್ಷಬ್ರಹ್ಮ ಯಾಗ ಇದರಲ್ಲಿ ದಾಕ್ಷಾಯಿಣಿ ಸುಟ್ಟಿದಾಗ ಅವ್ಳ್ನ ಎತ್ಕೊಂಡು ಹೋಗಬೇಕಾದ್ರೆ ಅದು ಒಂದೊಂದು ಪಾರ್ಟು ಬಿದ್ದಿದ್ದು ಜಾಗ ಅದು ಕುಂಜಾಪುರಿ ಅನ್ನೋ ಪ್ಲೇಸು ಅದು ಬಿಟ್ಟರೆ ಆಮೇಲೆ ಅವತ್ತು ನಾವು ಅಲ್ಲೇ ಸ್ಟೇ ಆಗಿ ರಿಷಿಕೇಶಲ್ಲಿ ನೆಕ್ಸ್ಟ್ ಡೇ ನಾನು ಹರಿದ್ವಾರಕ್ಕೆ ಹೋದೆ ಮತ್ತು ಇನ್ನೊಂದು ರಿಷಿಕೇಶ್ದು ಇನ್ನೊಂದು ಫೇಮಸ್ ಹೇಳಬೇಕು ಗಂಗಾ ಆರತಿ ಎಸ್ಪೆಷಲಿ ಸಂಜೆ ಅಲ್ಲಿ ತುಂಬ ಘಾಟ್ಸ್ಗಳು ಇದ್ದಾವೆ ಆ ಪ್ಲೇಸಲ್ಲಿ ತುಂಬ ಗಂಗಾ ಆರತಿ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ನೀವು ಒಂದು ಆರೂವರೆ ಏಳು ಗಂಟೆ ಟೈಮಲ್ಲಿ ಹೋದ್ರೆ ನೀವು ಗಂಗಾ ಆರತಿ ತುಂಬ ಅದ್ಭುತವಾಗಿ ನೋಡೋಕ್ಕೆ ತುಂಬ ಚೆನ್ನಾಗೆ ಇರುತ್ತೆ ಸೊ ಅದೊಂದನ್ನು ನೀವು ಎಕ್ಸ್ಪಿರಿಯನ್ಸ್ ಮಾಡ್ಬೋದು ಅದು ಬಿಟ್ಟರೆ ಅಲ್ಲಿ ಅದೇ ತುಂಬ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ನೀವು ಒಳ್ಳೊಳ್ಳೆಯ ದೇವಸ್ಥಾನಗಳಿಗೆ ಹೋಗ್ಬೋದು ಅದು ಆದ ಮೇಲೆ ನೆಕ್ಸ್ಟು ಹರಿದ್ವಾರಕ್ಕೆ ಹೋಗಿದ್ದೆ ನಾನು ನೆಕ್ಸ್ಟ್ ಡೇ ಹರಿದ್ವಾರದಲ್ಲಿ ಈವ್ನಿಂಗ್ ಟೈಮು ಅಲ್ಲೂ ಗಂಗಾ ಆರತಿ ತುಂಬ ಚೆನ್ನಾಗಿ ನಡೆಯುತ್ತೆ ಯಾಕೆ ಇಲ್ಲಿಗಿಂತ ಹರಿದ್ವಾರ್ದಲ್ಲಿ ತುಂಬ ಜನ ನ್ ಇರ್ತಾರೆ ಯಾತ್ರಾರ್ಥಿಗಳು ದೇವ್ರಿಗೆ ತುಂಬ ಜನ ಬಂದಿರೋವ್ರೆಲ್ಲ ತುಂಬ ಜನ ಅಲ್ಲಿರ್ತಾರೆ ಸೊ ಅದು ಒಂದು ಅದ್ಭುತವಾಗಿತ್ತು ಹರಿದ್ವಾರ ಅದು ಆದ ಮೇಲೆ ನಾನು ಏನು ಮಾಡಿದೆ ನೆಕ್ಸ್ಟ್ ಡೇ ಡೆಲ್ಲಿಗೆ ಹೋದೆ ಡೆಲ್ಲಿಗೆ ಡೆ ಅಂದರೆ ಡೆಲ್ಲಿಗೆ ಬಸ್ಸಲ್ಲಿ ಹೋದೆ ನೈಟ್ ಹರಿದ್ವಾರ್ದಲ್ಲಿ ಬಿಟ್ಟರೆ ಮಾರ್ನಿಂಗ್ ನಾವು ಫೋರ್ ಆರ್ ಫೈಯ್ ಅಷ್ಟೊತ್ತಿಗೆ ಡೆಲ್ಲಿ ರೀಚ್ ಆದೆ ಸೊ ನನ್ನ ಆ್ಯಕ್ಚುಲಿ ವಾಪಸ್ ರಿಟನ್ನು ಡೆಲ್ಲಿಯಿಂದ ಫ್ಲೈಟ್ ಇತ್ತು ಹೋ ನಾನು ಉತ್ತರಾಖಂಡಿಂದ ಮಾಡಲಿಲ್ಲ ಯಾಕೆಂದರೆ ಪ್ರೈಸು ಸ್ವಲ್ಪ ಜಾಸ್ತಿ ಇತ್ತು ಆ ಟೈಮಲ್ಲಿ ಸೊ ಡೆಲ್ಲೀದು ನನಗೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ಸೊ ಡೆಲ್ಲಿಗೆ ಬಂದೆ ಡೆಲ್ಲಿಗೆ ಬಂದು ಅಲ್ಲಿ ಟೂ ಡೇಸು ನಾನು ಒಂದಿನ ಇದಕ್ಕೋಗಿದ್ದೆ ಲಾಲ್ಖಿಲಾ ಅಲ್ಲಿ ನೋಡಿಕೊಂಡು ಅಲ್ಲಿಂದ ಮ ಅಂದರೆ ಜಾಸ್ತಿ ದಿನ ನಾನು ಡೆಲ್ಲೀಲಿ ತುಂಬ ಪ್ಲೇಸಸ್ ಕವರ್ ಮಾಡಕ್ಕೆ ಆಗಲಿಲ್ಲ ಯಾಕೆಂದರೆ ನನಗೆ ಇದ್ದಿದ್ದೇ ಒಂದು ದಿವ್ಸ ಸೊ ಅಲ್ಲಿ ಬುಕ್ ಮಾಡಿ ನೆಕ್ಸ್ಟ್ ನಾನು ಫ್ಲೈಟ್ ತೊಗೊಂಡು ಬೆಂಗ್ಳೂರಿಗೆ ಬಂದು ವಾಪಸ್ಸು ರಿಟನ್ ಚಿತ್ರದುರ್ಗಕ್ಕೆ ಬಂದೆ ಇದು ನನ್ನದು ಕಂಪ್ಲೀಟ್ ಟ್ರಾವಲ್ ಎಕ್ಸ್ಪಿರಿಯನ್ಸ್ ಇದು ತುಂಬ ಅದ್ಭುತವಾಗಿತ್ತು ನನ್ನ ಲೈಫಲ್ಲೆ ಮರೆಯೋಕ್ಕಾಗಲ್ಲ ಯಾಕೆಂದರೆ ನಾನು ಕಂಪ್ಲೀಟ್ ಒಬ್ಬನೇ ಟ್ರಾವೆಲ್ ಮಾಡಿದ್ದು ಈ ಈ ಟ್ರಿಪ್ನ ಮತ್ತು ಇನ್ನೊಂದು ನನಗೆ ಫ್ಲೈಟು ತುಂಬ ಜಾಸ್ತಿ ನಂದು ಇದು ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿ ಆಯಿತು ನಾನು ಸ್ಟೇ ಆಗಿದ್ದೆಲ್ಲ ಹಾಸ್ಟೆಲ್ಸಲ್ಲಿ ಸ್ಟೇ ಆಗಿದ್ದೆ ಸೊ ನನಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಬೀಳ್ತಿತ್ತು ಒಂದು ದಿನ ಒಂದು ನೈಟಿಗೆ ನನಗೆ ಸ್ಟೇಗೆ ಅದು ಬಿಟ್ಟರೆ ನಾನು ಫ್ಲೈಟೂ ಅಷ್ಟೆ ನಾನು ಟೈಮ್ ನೋಡ್ಕೊಂಡು ಸೀಸನ್ ನೋಡ್ಕೊಂಡು ಬುಕ್ ಮಾಡಿದೆ ಒಂದು ಸ್ವಲ್ಪ ದಿವ್ಸ ನೀವು ಮುಂಚೆನೆ ಬುಕ್ ಮಾಡಿದ್ರೆ ನಿಮಗೆ ಫ್ಲೈಟೂ ತುಂಬ ಚೀಪಾಗೆ ಸಿಕ್ಬಿಡುತ್ತೆ ಸೊ ಎಲ್ಲ ಬಜೆ ಬಜೆಟ್ ಫ್ರೆಂಡ್ಲಿಲ್ಲೆ ನಾನು ಕಂಪ್ಲೀಟು ಟ್ರಾವೆಲ್ನ ಮುಗಿಸ್ಕೊಂಡೆ ಸೊ ಇದು ನನ್ನ ಟ್ರಾವೆಲ್ ಎಕ್ಸ್ಪಿರಿಯೆನ್ಸು ತ್ಯಾಂಕ್ ಯೂ